ಹಾಂ ಯಾರು

ಹಾಂ ಹೌದು ಹೇಳಿ ಏನು ಬೇಕಾಗಿತ್ತು ಹಾಂ ಹೌದಾ ಹಾಂ ಹೌದಾ ಹ್ಞೂ ಮಾಡಿಸಿ ಹಾಂ ಇದು ಡಿ ಎಮ್ ಎಲ್ ಟಿ ಡಿ ಒ ಟಿ ಟಿ ಈ ಥರ ಕೋರ್ಸ್ ಎಲ್ಲ ಚೆನ್ನಾಗಿದೆ ರಿಸಲ್ಟ್ ಶೇಕಡಾ ಎಲ್ಲ ಚೆನ್ನಾಗಿ ಬರುತ್ತೆ ನಮ್ಮ ಕಾಲೇಜ್ಗೆ ಪರ್ಸಂಟೇಜ್ ಎಲ್ಲ ಆದ್ದರಿಂದ ನೀವು ಜಾಯಿನ್ ಮಾಡಿಸ್ಬೋದು ನಿಮ್ಮ ಮಗಳ ಪರ್ಸಂಟೇಜ್ ಎಷ್ಟು ಎಸ್ ಎಸ್ ಎಲ್ ಸಿಯಲ್ಲಿ ಹಾಂ ಹೌದಾ ಮತ್ತು ಹ್ಞೂ ಮತ್ತೆ ಜಾಯಿನ್ ಮಾಡಿಸಿ ಚೆನ್ನಾಗಿದೆ ಹಾಂ ಲ್ಯಾಬ್ ಎಲ್ಲ ಇದೆ ಎಲ್ಲ ಎಲ್ಲ ಮಾಡಿಸ್ತೀವಮ್ಮ ಹಾಂ ಹೌದು

ಹಾಂ ಯಾವ ನೀವು ಯಾವ ಕೋರ್ಸು ಅಂತ ಜಾಯಿನ್ ಮಾಡಿಸ್ತೀರಿ ಆ ಕೋರ್ಸ್ನಲ್ಲಿ ಡಿಪೆಂಡ್ ಇರುತ್ತೆ ಫೀಸು ಡಿ ಒ ಟಿ ಟಿ ಇದೆ ಡಿ ಎಮ್ ಎಲ್ ಟಿ ಇದೆ ಹಾಂ ನೀವು ಯಾ ಡಿ ಎಮ್ ಎಲ್ ಟಿನಾ ಜಿ ಎಮ್ ಎನ್ ಇಲ್ಲ ನಮ್ಮ ಕಾಲೇಜಲ್ಲಿ ಡಿ ಒ ಟಿ ಟಿ ಡಿ ಎಮ್ ಎಲ್ ಟಿ ಲ್ಯಾಬ್ ಟೆಕ್ ಇದು ಓ ಟಿ ಟೆಕ್ನಿಷಿಯನ್ ಲ್ಯಾಬ್ ಟೆಕ್ನಿಷಿಯನ್ನು ಹಾಂ ಲ್ಯಾಬ್ ಎಲ್ಲ ಎಲ್ಲ ಹೊಸದಾಗಿ ಓಪನ್ ಆಗೈತೆ ಎಲ್ಲ ಚೆನ್ನಾಗಿದೆ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಚೆನ್ನಾಗಿ ಮಾಡ್ತಿದಾರೆ ನಿಮ್ಮ ಸ್ಟು ನಿಮ್ಮ ಮಗಳನ್ನೂ ಕಳ್ಸಿದ್ರೆ ಚೆನ್ನಾಗಿ ಮಾಡಿಸ್ತೀವಿ ಚೆನ್ನಾಗಿ ಕಲ್ಸ್ತೀವಿ ಶಿಕ್ಷಣ ಎಲ್ಲ ಹ್ಞೂ ನಿಮ್ಮ ನಿಮ್ಗೆ ಯಾರು ಹೇಳಿದ್ದು ನಮ್ಮ ಕಾಲೇಜ್ ಬಗ್ಗೆ ಈ ಥರ ಶಿಕ್ಷಣ ಎಲ್ಲ ಚೆನ್ನಾಗಿದೆ ಅಂತ ಹಾಂ

ಹೌದಾ ಹ್ಞೂ ಸರಿ ಜಾಯಿನ್ ಮಾಡಿಸಿ ಚೆನ್ನಾಗಿದೆ ಶಿಕ್ಷಣ ನಾಳೆ ಬನ್ನಿ ಸರಿ ಪರವಾಗಿಲ್ಲ ಹಾಂ ಹಾಂ ಹೌದು ಹಾಂ ಮಕ್ಕಳನ್ನೂ ಕರ್ಕೊಂ ಬಂದು ಅಪ್ಲಿಕೇಶನ್ ಫಿಲ್ ಮಾಡೋದು ಇರುತ್ತಲ್ಲವಾ ಕರ್ಕೊಂಡ್ ಬನ್ನಿರಿ ನಾವೊಂದು ಐದು ಒಂದು ಫೈವ್ ಸಿಕ್ಸ್ ಕೊಶನ್ಸು ಕೇಳ್ತೀವಿ ಕೌನ್ಸ್ಲಿಂಗಲ್ಲಿ ಅವು ಏನಾದರೂ ಹೇಳಿದ್ರಂದ್ರೆ ಪಕ್ಕಾ ಜಾಯ್ನಿಂಗ್ ಇರುತ್ತೆ ಸ್ವಲ್ಪ ನೋಡಿಕೊಂಡು ಕರ್ಕೊಂಡ್ ಬನ್ನಿರಿ ಹ್ಞೂ ಸರಿ ಆಯಿತು ಹಾಂ ವೆಲ್ಕಮ್